ನನ್ನ ಹೆಸರು ಚಂದ್ರಶೇಖರ್ ಉಳೆಗೆಡ್ಡೆ ಅಂತೇಳಿ ನಾವು ವೃತ್ತಿಯಿಂದ ಒಬ್ಬ ಗಣಿತ ಶಿಕ್ಷಕನಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೇನೆ ಇತ್ತೀಚೆಗೆ ನಾವು ಎಲ್ಲಾ ವಿದ್ಯಾರ್ಥಿಗಳನ್ನು ನಾವು ವಿಚಾರ ಮಾಡಿದಾಗ ಗಣಿತ ವಿಷಯ ಅನ್ನೋದು ಒಂದು ಕಬ್ಬಿಣದ ಕಡಲೆಯಂತ ಸಾಮಾನ್ಯವಾಗಿ ಹೇಳ್ತಾ ಇರುವಂಥದ್ದು ಆದರೆ ಇವತ್ತು ಇತ್ತೀಚಿನ ದಿನಗಳ ಮಕ್ಕಳಲ್ಲಿ ಹಲವಾರು ವಿಚಾರಧಾರೆಗಳು ಬರ್ತಾ ಇದ್ವು ಮೊದಲಿನ ವಿದ್ಯಾರ್ಥಿಗಳು ಈಗಿನ ವಿದ್ಯಾರ್ಥಿಗಳು ಕೂಡ ಅಜಗಜಾಂತರವಾದಂತ ವ್ಯತ್ಯಾಸ ಇದೆ ಇವತ್ತಾ ಜನ್ರೇಷನ್ನು ಬೆಳೆದ ಹಾಗೇ ಮಕ್ಕಳ ಜ್ಞಾನಾಭಿವೃದ್ಧಿ ಕೂಡ ಭಾಳಾ ಬೇಗ್ವಾಗಿ ಬೆಳಿತಾಯಿದೆ ಮತ್ತು ಮೊದಲಿನಾ ಎ ಎ ಕಲಿಶೆ ಕಲಿಕೆಯು ಮತ್ತು ಈಗಿನ ಕಲಿಕೆಗು ಕೂಡ ಭಾಳ ವ್ಯತ್ಯಾಸ ಇದೆ ಮೊದ್ಲ ಮಕ್ಕಳು ನಿಧಾನಗತಿಯಲ್ಲಿ ಕಲಿತಾ ಇದ್ದರು ಹೊರಗಿನ ಒಂದು ಜ್ಞಾನದ ಮಟ್ಟ ಕಡಿಮೆ ಇತ್ತು ಇವತ್ತಿನ ಒಂದು ಆಧುನಿಕ ಯುಗದಲ್ಲಿ ಬರುವಂಥ ಎಲ್ಲ ಮಾಧ್ಯಮಗಳಲ್ಲಿ ವಿಷಯಗಳನ್ನ ವಿದ್ಯಾರ್ಥಿ ತಿಳಿದುಕೊಂಡು ನಮಗೆ ನಾವು ಕಲಿಸುದಕ್ಕಿಂತ ಹೆಚ್ಚಿನ ಜ್ಞಾನವನ್ನ ವಿದ್ಯಾರ್ಥಿಗಳು ಪಡೆದುಕೊಂಡಿರುತ್ತಾರೆ ಆ ದಿಶೆಯಲ್ಲಿ ವಿದ್ಯಾರ್ಥಿಗಳಿಗಿಂತ ನಾವು ಹೆಚ್ಚಿನ ಒಂದು ಜ್ಞಾನವನ್ನ ಪಡೆದುಕೊಂಡಾಗ ಮಾತ್ರ ನಾವು ಒಂದು ಪಾಠ ಕೋಣೆಯಲ್ಲಿ ವಿಷಯ ಬೋಧನೆಯನ್ನ ಮಾಡಲಿಕ್ಕೆ ಅನುಕೂಲ ಅವರು ಆಗ ಆಗ್ತದೆ ಆ ಒಂದು ದಿಶೆಯಲ್ಲಿ ನಾವು ಶಿಕ್ಷಕರಾದವರು ನಾವು ಕೂಡ ಭಾಳಾ ತೂ ತುಂಬ ತುಂಬವಾಗಿ ವಿಷಯವನ್ನ ನಾವು ಸಂಗ್ರಹ ಮಾಡಿಕೊಳ್ಳುಕ್ಕೆ ಇವತ್ತು ನಾವು ಆಸಕ್ತಿ ಏನು ವಿಷಯ ಅಂದ್ರ ಪ್ರಸ್ತುತವಾಗಿ ನಾವೆಲ್ಲರು ವಿದ್ಯಾರ್ಥಿಗಳಲ್ಲಿ ನಾವು ನಾವೇನು ತಿಳಿದಿರ್ತಿವಿ ನಾವು ವಿದ್ಯಾರ್ಥಿಗಳೆಂದರೆ ಏನು ಕೆಳಮಟ್ಟದಾಗೆ ಇರ್ತರೆ ಅಂತ ಆದರೆ ವಿದ್ಯಾರ್ಥಿಗಳಿಂದನು ಕೂಡ ನಾವು ಒಬ್ಬ ಶಿಕ್ಷಕ್ರಾದವರು ಸಾಕಷ್ಟು ವಿಷಯಗಳನ್ನ ಕಲಿಬೋದು ಇವತ್ತು ನಾವು ಕ್ಲಾಸ್ರೂಮ್ನಗ್ ನಾವು ಪಾಠ ಬೋಧನೆ ಮಾಡೋ ಹೊತ್ನ್ಯಾಗ ನಮಗೆ ಏನೋ ವಿಷಯ ತಿಳಿದೇ ಇರುವಂಥ ವಿಷಯವನ್ನ ವಿದ್ಯಾರ್ಥಿಗಳು ಕೂಡ ಹೇಳು ಒಂದು ಮಟ್ಟಕ್ಕೆ ಬೆಳ್ದಿದ್ದಾರೆ ಆ ದೆಸೆಯಲ್ಲಿ ನಾವು ಪೂರ್ವ ಜ್ಞಾನವನ್ನ ಹೆಚ್ಗಿ ಪಡೆದುಕೊಳ್ಳಬೇಕು ಆಮೇಲೆ ವಿದ್ಯಾರ್ಥಿಗಳು ಮೊದಲಿನ ಹಾಗಿಲ್ಲ ಈಗ ತುಂಬಾ ಗುಣಮಟ್ಟದ ಒಂದು ಶಿಕ್ಷಣ ವನ್ನ ಬಯ್ಸುವಂಥ ಪಾಲಕ್ರು ಇದ್ದಾರೆ ಪಾಲಕರು ಕೂಡ ಮಕ್ಕಳ ಒಂದು ಜ್ಞಾನದ ಬಗ್ಗೆ ಮಕ್ಕಳ ಒಂದು ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಚಿಂತನೆಗಳು ಇವತ್ತಕ್ ನಾವು ಆಧುನಿಕ ಒಂದು ಯುಗದಲ್ಲಿ ಕಾಣ್ತಾ ಇದ್ದೇವೆ ಈ ದಿಸೆಯಲ್ಲಿ ನಾವು ಯಾವ ರೀತಿ ಇರ್ಬೇಕು ಏನು ಇರ್ಬಕು ಅನ್ನೋದನ್ನ ನಾವು ಮನಗಾಣಬೇಕು ಮತ್ತು ನಮಗೆ ಇನ್ನೊಂದು ಏನು ಅಂದ ಆಸಕ್ತಿದಾಯಕ ನಾವೆಲ್ಲ ರೈತವರ್ಗದ ಒಂದು ರೈತ ಕುಟುಂಬದಿಂದ ಬಂದಂಥವ್ರು ಆಗಿರುಯಿಂದ ನಾವು ಸದೃಢವಾಗಿ ಇರ್ಬೇಕಾಗ್ತದೆ ಅದಕ್ಕೆ ನಾವು ಇವತ್ತು ಹೊಲದಲ್ಲಿ ಕೆಲಸ ಮಾಡ್ತೇವಿ ಮತ್ತು ಇಲ್ಲಿ ಪಾಠ ಬೋಧನೆಯನ್ನು ಮಾಡ್ತೇವಿ ಅದು ಅಲ್ಲಿ ನಾವು ದೈಹಿಕವಾಗಿ ಶ್ರಮ ಪಡೋದರಿಂದ ನಮ್ಮ ಇಲ್ಲಿ ಮಾನಸಿಕವಾಗಿ ಕೂಡ ನಾವು ಸದೃಢವಾಗಿ ಇರ್ತೆವಿ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಬೆಳಗ್ಗೆ ಹೊಲದ್ ಕಡೆ ಹೋಗೋದು ಹೊಲದಲ್ಲಿರುವಂಥ ಹಲವಾರು ಕೆಲಸಗಳನ್ನ ಮಾಡೋದು ಅಲ್ಲಿರುವಂಥ ಬದ ಕೆತ್ತುದಾಗಲಿ ಆಮೇಲೆ ಅಲ್ಲಿ ನೀರು ಹಾಸೋದಾಗಲಿ ಆಮೇಲೆ ಅಲ್ಲಿ ಇರುವಂಥ ಕಸ ಕಡ್ಡಿಗಳನ್ನ ತೆಗೆಯೋದಲಿ ಹೀಗೆ ಹಲವಾರು ಕೆಲಸಗಳನ್ನ ನಾವು ಮಾಡಿ ಮತ್ತು ನಾವು ಮತ್ತು ನಮ್ಮ ಕಾಯಕವಾದಂಥ ನಮ್ಮ ಶಿಕ್ಷಕ ವೃತ್ತಿಗೆ ಬರ್ತಾ ಇದೇವೆ ಈ ಇವ ಇವುಗಳ ಮಧ್ಯ ನಾವು ಯಾಕಂದ್ರ ನಮ್ಮ ಜೀವನ ನಡಿಯದಂಥ ಒಕ್ಕಲ್ತನವನ್ನು ಬಿಡುವಂಗಿಲ್ಲ ನಮ್ಮ ಕಾಯಕವಾದಂಥ ಶಿಕ್ಷಣ ವೃತ್ತಿಯನ್ನು ನಾವು ಕೂಡ ಅಷ್ಟೇ ರೀತಿಯಿಂದ ನಾವು ಪ್ರೀತಿಯನ್ನ ಮಾಡಬೇಕಾಗೈತಿ ಅದು ಆ ದಿಶೆಯಲ್ಲಿ ಮ ಇವತ್ತು ಒಕ್ಕಲ್ತನ ಅಂದರೆ ಇವತ್ತು ಎಲ್ಲರು ಹೇಳ್ತಾ ಇರ್ತಾರೆ ಇವತ್ತು ಕಮ್ತ ಅಂದರೆ ಭಾಳಷ್ಟು ಜನಕ್ಕೆ ಒಂಥರಾ ಅಸಡ್ಡೆ ಬಂದಿದೆ ಯಾಕಂದರೆ ಮೊದಲೆಲ್ಲ ಸರಿಯಾಗಿ ಟೈಮ್ ಮಳೆ ಬೆಳೆ ಆಗ್ತಿದ್ವು ಆಮೇಲೆ ರೈತರು ಬೆಳೆದಂಥ ಉತ್ಪನ್ನಕ್ಕ ಒಂದು ಯೋಗ್ಯವಾದಂಥ ದರಗಳ ಸಿಗ್ತಿದ್ವು ಆದ್ರ ಇವತ್ತಿನ ಗುಣಮಟ್ದಾಗ ಏನು ಅಂದರ ಸಮಯಕ್ಕೆ ಸರಿಯಾಗಿ ಯಾವುದೇ ಮಳಿಯಾಗ್ತಾ ಇಲ್ಲ ಆಮೇಲೆ ಇವತ್ತಿನ ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ ಸಾಕಷ್ಟು ಇವತ್ತಿನ ಬೆಲೆ ಏರಿಕೆಯ ಒಂದು ಪ್ರಾಬಲ್ಯ ಮಾರುಕಟ್ಟೆ ಇನ್ನು ಅಷ್ಟು ಇಷ್ಟೆಲ್ಲಾ ಆಧುನಿಕ ಯುಗದಲ್ಲಿ ಕೂಡ ಇನ್ನು ಸರಿಯಾದಂಥ ರೈತರ್ನ ಬೆಳೆದಂಥ ಈ ಬೆಲೆಗಳಿಗೆ ಯೋಗ್ಯವಾದಂಥ ಮಾರುಕಟ್ಟೆ ಇರ ಇಷ್ಟೆಲ್ಲ ಸಮಸ್ಯೆಗಳನ್ನ ರೈತರು ಕೂಡ ಅನುಭವಿಸ್ತಿದ್ದಾರೆ ಮತ್ತೆ ಇವತ್ತು ನಾವು ನಾವು ಕೃಷಿ ಹೋಗ್ಬೇಕಾರೆ ಎಲ್ಲ ಎಲ್ಲರಿಗು ನೌಕರಿ ಸಿಗೋದಿಲ್ಲ ಇವತ್ತಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಎಷ್ಟು ಪರ್ಸೆಂಟೇಜ್ ಕಡಿಮೆ ಮಾಡಿದರೂ ನೌಕರಿ ಸಿಗೋದು ಕಷ್ಟ ಐತಿ ಆಮೇಲೆ ಮೀಸಲಾತಿಗಳು ಇರ್ತವೂ ಆಮೇಲೆ ಮಹಿಳ ಮೀಸಲಾತಿಗಳು ಬಂದವು ಈ ಪುರುಷರ ಮೀಸಲಾತಿಗಳು ಆಮೇಲೆ ಇವೆಲ್ಲ ಇದು ಇವ್ನೆಲ್ಲ ಮೀರಿ ನಾವು ಬೆಳಿಬೇಕಾಗ್ಯೈತಿ ಇತ್ತಾಗ ನಾವು ಮೂಲ ಕಸುಬಾದಂತ ಒಕ್ಕಲ್ತನನು ಬಿಡಾಂಗಿಲ್ಲ ಮತ್ತು ನೌಕರಿಯಂತೆ ಸಾಮಾನ್ಯ ಜನಕ್ಕಂತ ಸಿಗೋದು ಭಾಳ ಕಷ್ಟ ಐತಿ ಇವುನೆಲ್ಲ ಅರ್ಥ ಮಾಡಿಕೊಂಡು ನಾವು ಜೀವನವನ್ನ ಸಾಗಿಸಬೇಕಾಗ್ತದೆ ಇವತ್ತು ಮಕ್ಕಳಲ್ಲಿ ಏನಾಗಿದೆ ಅಂದರೆ ಮೊದಲಿನ ಥರ ಇಲ್ಲ ಈಗೆಲ್ಲ ಮೊದಲು ನಾವೆಲ್ಲ ಬ ಬಳ್ಸ್ಬೇಕರಾ ಪಾ ಇದು ಏನು ಪೆನ್ಶಿಲ್ಗೆ ಪೇ ಮಾಡ್ತಿದ್ವಿ ಪಾಟಿಗೆ ಪೇ ಮಾಡ್ತಿವಿ ಈಗೆಲ್ಲ ಇಲ್ಲ ಮಕ್ಕಳಲ್ಲಿ ಎಲ್ಲ ಹೊಸ ಹೊಸ ವಿಧಾನಗಳು ಬಂದಿದಾವೆ ಆಮೇಲೆ ಪೊ ನೋಟ್ಬುಕ್ಗಳು ಜಾಸ್ತಿ ಇರ್ತವೆ ಆಮೇಲೆ ಅವರಿಗೆಲ್ಲ ಪಾಲಕರು ಆಸಕ್ತಿಯಿಂದ ಎಲ್ಲ ಕೊಡಸ್ತಿರ್ತಾರೆ ಮೊದಲು ನಾವು ಒಂದು ಪೆನ್ನು ಒಂದು ಪೆನ್ಶಿಲ್ ಇತ್ತಂದ್ರ ಅವು ಆ ಒಂದು ಇಶ್ ಇದರಲ್ಲಿ ನಾವೆಲ್ಲ ಪದವಿಯ ತನಕನು ಓದ್ತಿದ್ವಿ ಬರಿತಿದ್ವಿ ಆದ್ರ ಇವತ್ತ ಹಾಗಿಲ್ಲ ಇವತ್ತ ಬರೇ ಒಂದು ಬಾಲ್ವಡಿ ಅಂಗನ್ವಡಿ ಹೋಗುವಂಥ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಪುಸ್ತಕದ ಹೊರೆಯನ್ನು ಹೊರೋದನ್ನ ನೋಡ್ತೇವೆ ಇವತ್ತು ಶಾಲೆಗಿಂತ ಪುಸ್ತಕಗಳ ಭಾರ ಅನ್ನಂಗೆ ಮಕ್ಕಳಲ್ಲಿ ಸಾಕಷ್ಟು ಪುಸ್ತಕಗಳನ್ನ ತರುವಂಥ ಒಂದು ಪ್ರವೃತ್ತಿ ನಮ್ಮಲ್ಲಿ ಬೆಳ್ದಿದೆ ಇವತ್ತಿನ ಮ ಯಾಕಂದರೆ ಇದು ಇವತ್ತು ಸಾಮಾನ್ಯವಾಗಿ ಬಿಟ್ಟತಿ ಯಾಕಂದ್ರ ಸ್ಪರ್ಧಾ ಯುಗದಲ್ಲಿ ನಾನು ಇವತ್ತು ತೊಂಬತ್ತು ಮಾಡಿದ್ದರು ಕಡಿಮೆ ತೊಂಬತ್ತೈದು ಮಾಡಿದ್ದರು ಕಡಿಮೆ ಹಿಂದೆ ನಾವೆಲ್ಲ ಇತ್ತು ನಾವೆಲ್ಲಾ ಜ ಕೇವಲ ಪಾಸ್ ಆದ್ರೆ ಭಾಳ್ ಖುಷಿಯಿಂದ ಇದು ಮಾಡ್ತಿದ್ವಿ ಇವತ್ತು ಪಾಸ್ ಆದರೆ ಏನು ಇಲ್ಲ ಇಲ್ಲ ಅಂತಿದರೆ ಪಾಸ್ ಅಂದರೆ ಏನು ಉಪಯೋಗಿಲ್ಲ ಇವತ್ತು ಎಷ್ಟು ಸ್ಪರ್ಧೆ ಇದಾವ ತೊಂಬತ್ತು ತೊಂಬತ್ತೊಂಬತ್ತು ಪರ್ಶೆಂಟೇಜ್ ಮಾಡಿದ್ದರೂ ಕೂಡ ಶೇಖಡ ಮಾಡಿದ್ದರೂ ಕೂಡ ಅದಕ್ಕೆ ಭಾಳ ಕಡಿಮೆ ಆಗ್ತದೆ ಆ ದಿಶೆಯಲ್ಲಿ ನಾವು ಮಾಡ್ಬೇಕು ಈ ಒಂದು ವಿಚಾರವನ್ನ ನೋಡ್ದಾಗ ಇವತ್ತು ಒಕ್ಕಲ್ತನವು ಕೂಡ ಅಷ್ಟೇ ಕಷ್ಟ ಐತೆ ಬೆಳಗ್ಗೆದ್ದು ಹೋಗ್ಬೇಕು ಇವತ್ತು ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ ಮತ್ತು ಆಧುನಿಕ ಜೀವನಶೈಲಿಯನ್ನ ಅಳ್ವಡ್ಶ್ಕೊಬೇಕಾರೆ ಖರ್ಚುದಾಯಕವಾದಂಥ ಒಕ್ಕಲ್ತನ ಇದೆ ಆಮೇಲೆ ಅದಕ್ಕೆ ಬರುವಂಥ ಖರ್ಚು ವೆಚ್ಚಗಳು ನಿಭಾಯಿಸೋದು ಕೂಡ ಇವತ್ತಿನ ಜನಕ್ಕೆ ಕಷ್ಟಕರ ಆಗ್ತದೆ ಆದರೂ ಬಿಡಾಕೆ ಬರಂಗಿಲ್ಲ ಅದ್ರ ಜೊತೆ ಜೊತೆಗೆ ನಾವು ಒಕ್ಕಲ ಜೊತೆಗೆ ಮತ್ತು ಉಪ ಕಸುಬುಗಳನ್ನ ಮಾಡಬೇಕಾಗ್ಯೈತಿ ಹೈನುಗಾರಿಕೆಯನ್ನು ಮಾಡ್ಬೋದು ಅಥವಾ ಕುರಿ ಸಾಕಾಣಿಕೆನು ಮಾಡ್ಬೋದು ಕೋಳಿ ಸಾಕಾಣಿಕೆಗಳನ್ ಮಾಡ್ಬೊ ಒಟ್ಟು ಇವ್ನೆಲ್ಲಾ ಅದ್ರ ಜೊತೆ ಒಂದನ್ನಾ ನಾವು ನಂಬಿ ಕುಂದ್ರರೆ ಬೇರೆ ಬೇರೆ ವಿಷಯಗಳನ್ನ ತೆಗೆದುಕೊಂಡು ನಾವು ಆ ದಿಶೆಯಲ್ಲಿ ನಾವು ಇದು ಮಾಡ್ಬೋದು ಬಹುಷಃ ಇವತ್ತು ನಾವು ನೀವೆಲ್ಲ ನೋಡ್ತಾ ಇದೇವೆ ಒಂದೊಂದು ಪ್ರದೇಶ್ದಾಗ ಒಂದೊಂದು ಇದು ಆಗ್ತದ ಈಗ ನಾವು ಹಾವೇರಿ ಜಿಲ್ಲೆಯವ್ರು ಹಾವೇರಿ ಜಿಲ್ಲೆಯಲ್ಲಿ ವಿಶೇಷವಾಗಿ ನಾವು ಅಲ್ಲಿ ಬೆಳೆಯುವಂಥದ್ದು ಕಬ್ಬು ಮತ್ತು ಬತ್ತವನ್ನ ಬೆಳಿತೀವಿ ಈ ಕಡೆ ಬಂದಾಗ ಮತ್ತು ಶೇಂಗ ಉತ್ಪನ್ನ ಬೆಳಿತೀವಿ ಮೆನ್ಸಿನ್ಕಾಯಿ ಬೆಳಿತಿವಿ ಮೊದ್ಲೆಲ್ಲ ಮೆನ್ಸಿನ್ಕಾಯಿ ಅಂದ್ರ ಭಾಳಾ ಪ್ರಸಿದ್ಧ ಆಗಿತ್ತು ಆದ್ರ ಇವತ್ತಿನ ದಿನ್ಮಾನದಲ್ಲಿ ಹವಾಮಾನ ವೈಪರೀತ್ಯದಿಂದ ಮೆಣ್ಸಿನ್ಕಾಯಿ ಪ್ರಮಾಣವನ್ನ ಕಡಿಮೆ ಆಗ್ತದೆ ಆಮೇಲೆ ಇವ ಇವತ್ತು ಎಲ್ಲರು ಏನಾಗಿದೆ ಅಂದ್ರ ವ್ಯಾಪಾರೀಕರಣ ಆಗಿಯೇ ಕ ಆಗೀ ಹೆಚ್ಗೆ ಎಲ್ಲರು ತಮ್ಗ ಹಣ ಬರಬೇಕು ಹಣ ನಾವು ಏನು ಮಾಡಿದ್ದರು ಅದಕ್ಕೆ ಹಣ ಸಿಗಬೇಕು ಅನ್ನೊ ಒಂದು ದೃಷ್ಟಿಯಿಂದ ಎಲ್ಲಾರು ಏನು ಮಾಡ್ತಾ ಇದಾರೆ ಅಂದ್ರ ಯ್ ಯಾವುದು ಉತ್ಪನ್ನಗಳು ನಾವು ಬೆಳೆದರೆ ನಮ್ಗ ಹೆಚ್ಚಿಗೆ ಆದಾಯವನ್ನ ತರ್ತವೊ ಆ ದಿಶೆಯಲ್ಲೆ ಎಲ್ಲವೂ ಹೋಗ್ತಾ ಇದ್ದಾರೆ ಆದರೆ ಮೊದ್ಲಿನ ಹಿರಿಯರು ಏನಂತರೆ ನಾವು ಅದ್ರ ಆದಾಯಕ್ಕಿಂತ ಹೆಚ್ಗಿ ಅವರ ಜೀವನಶೈಲಿಗೆ ಎಲ್ಲರ್ಗು ಉಪ್ಯೋಗ ಅಂತ ಮನೆ ಮನಿಗೆ ಬರುವಂಥ ಬೆಳೆಗಳನ್ನ ಬೆಳಿತ ಇದ್ದರು ಆದ್ರೆ ಇವತ್ತು ಹೆಚ್ಗೆ ಎಲ್ಲರು ಏನು ಬೆಳಿತಾ ಇದಾರೆ ಅಂದ್ರ ಹತ್ತಿ ಮತ್ತು ಗೋವಿನ ಜ್ವಾಳವನ್ನ ಬೆಳಿತಾ ಇದ್ದಾರೆ ಹತ್ತಿಯನ್ನ ಸುಲಭವಾಗಿ ಬೆಳಿಬೋದು ಮತ್ತು ನಮಗೆ ಹತ್ತಿಯಿಂದ ಹೆಚ್ಚಿಗಿ ಆದಾಯ ಸಿಗ್ತೈತೆ ಅನ್ನೊ ಒಂದು ಯೋಚನೆ ಜನರಲ್ಲಿ ತುಂಬಿರೋದರಿಂದ ಹೆಚ್ಚಿಗೆ ಆ ಪೀಕನ್ನ ಬೆಳಿತಾ ಇದಾರೆ ಮತ್ತು ಈಗ ಅದ್ರ ಜೊತಿಗೆ ಸ್ವಲ್ಪ ಗೋವಿನ ಜ್ವಾಳ ಯಾಕೆಂದ್ರ ವರ್ಷ್ದಲ್ಲಿ ಎರಡು ಅಥ್ವ ಮೂ ಎರಡು ಪೀಕ್ ಅನ್ನು ನಾವು ಗೋವಿನ ಜ್ವಾಳನ ಬೆಳಿಬೋದು ಆಮೇಲೆ ಕಡಿಮೆ ಪ್ರಮಾಣದ ಒಂದು ನೀ ನೀರಾವರಿಯನ್ನು ಉಪಯೋಗಿಸಿ ಕೂಡ ಅದನ್ನ ಬೆಳಿಬೋದು ಹಿಂಗಾಗಿ ರೈತ್ರು ಇವತ್ತು ಹೆಚ್ಗೆ ನಾವು ಗೋವಿನ ಜ್ವಾಳವನ್ನು ಬೆಳಿತಾ ಇದ್ದೇವಿ ಆಮೇಲೆ ಮೊದ್ಲೆಲ್ಲಾ ಮನೆಯಲ್ಲಿ ನಾವು ನಮ್ಮದೆ ಆದಂಥ ಎ ದನ ಕರುಗಳು ಜಾಸ್ತಿ ಇರ್ತಿದ್ದು ದನ ಕರಗಳನ್ನು ತೆಗೆದುಕೊಂಡು ನಾವು ಎಲ್ಲ ಮನೆಯಲ್ಲಿ ರಾ ಇದು ಏನು ಸಗಣಿ ಗೊಬ್ಬರ ಸಿಗ್ತಿತ್ತು ಆ ಗೊಬ್ಬರಿವನ್ನು ಉಪ್ಯೋಗ ಮಾಡಿಕೊಂಡು ಹೊಲಕ್ಕೆ ಉಪ್ಯೋಗ ಮಾಡ್ತಿದ್ವಿ ಅದ್ರಲಿಂದ ನಾವೆಲ್ಲ ಸಾವಯುವ ಕೃಷಿನೂ ಉಪ್ಯೋಗ ಮಾಡಿ ಮನಿಗೆ ಬೇಕಾದಂಥ ಉತ್ಪನ್ನ ಆದ್ರ ಇವತ್ತು ಈ ಸಗಣಿ ಗೊಬ್ಬರ ಯಾಕೆ ಯಾರ ಮನೆಯಲ್ಲಿ ಕೂಡ ದನ ಕರಗಳ ಪ್ರಮಾಣ ಭಾಳ ಗಣನೀಯವಾಗಿ ಇಳಿಕೆ ಆಗಿರೋದರಿಂದ ಸಗಣಿ ಗೊಬ್ಬರ ಸಿಗದೆ ಹೋಗಿರೋದರಿಂದ ಎಲ್ಲಾರು ಇವತ್ತಿನ ಈ ಒಂದು ರಾಸಾಯನಿಕ ಗೊಬ್ಬರವನ್ನು ಉಪ್ಯೋಗ ಮಾಡ್ತಾ ಇದ್ದಾರೆ ಅದ್ರ ಪರಿಣಾಮ ಭೂಮಿ ಮೇಲೆ ಆಗ್ತಾಯಿದೆ ಆದ್ರೆ ಅದು ಯಾರಿಗೆ ಗೊತ್ತಾಗ್ತಾ ಇಲ್ಲ ಅನಿವಾರ್ಯವಾಗಿ ಮತ್ತೆ ಈಗ ಎಲ್ಲಾರು ಬ್ಯಾರೆದವ್ರ ಪೀಕ್ ಬರ್ತವ್ ನಮ್ದು ಪೀಕ್ ಬರ್ಲಿಕ್ರ ಏನನೋ ಒಂದು ಉದ್ದೇಶ್ದಿಂದ ಅನಿವಾರ್ಯವಾಗಿ ಅದು ಕೂಡ ಗೊಬ್ಬರವನ್ನ ಹಾಕಿ ಒಟ್ಟು ತಮಗ ಬೇಕಾದಂಥ ಪೀಕನ್ನ ಬೆಳಿತ ಇದರ ಅದು ಕೂಡ ಲಾಭ್ದಾಯಕ ಅಷ್ಟೊಂದು ಪ್ರಮಾಣ ಆಗ್ಲಿಕ್ರು ಕೂಡ ಬಿಡ್ಲಿಕ್ಕೆ ಬರೊಂಗಿಲ್ಲ ಇದ್ದಿದ್ದರಲ್ಲಿ ಏನು ಐತಲ್ಲ ಅದನ ಜೀವನ ನಡೆಸಬೇಕಾಗ್ತದೆ ಆಮೇಲೆ ಒಕ್ಕಲ್ತನದ ಮತ್ತೊಂದು ನಾಲ್ಕೈದು ಮಂದಿಗ ಉದ್ಯೋಗವನ್ನು ಕೊಡ್ಬೋದು ನಮ್ಮ ಹೊಲ್ದಲ್ಲಿ ಐತಿ ಅಂದ್ರ ನಾವು ಒಬ್ರ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮತ್ತು ಅವ್ರ ಜೊತಿಗೆ ಒಂದು ನಾಲ್ಕೈದು ಮಂದಿ ಕೂಲಿ ಕಾರ್ಮಿಕ್ರ ಕ ತೆಗೆದುಕೊಂಡು ನಾವು ನಮ್ಮ ಕೆಲಸಗಳನ್ನ ನಿಭಾಯಿಸ್ಬೇಕಾಗ್ತದೆ ಆ ಒಂದು ದಿಶೆಯಲ್ಲಿ ಇವತ್ತ ಒಕ್ಕಲ್ತನವನ್ನು ಮಾಡಿ ಜೀವನವನ್ನು ಸಾಗಿಸುವಂಥ ಒಂದು ಮಟ್ಟ ನಮ್ಮ ನಿಮ್ಮಲ್ಲಿ ಬೆಳ್ದಿದೆ ಜೊತೆ ಜೊತೆಯಾಗಿ ನಮ್ಮ ಕಾಯಕವನ್ನ ಬಿಡೋಕ್ಕು ಬರಂಗಿಲ್ಲ ನಾವು ವೃತ್ತಿಯಿಂದ ಶಿಕ್ಷಕರಾಗಿದರಿಂದ ಮತ್ತು ನಮ್ಮ ಶಿಕ್ಷಣ ವೃತ್ತಿಯನ್ನ ನಾವು ಪ್ರತಿ ಮಾಡಬೇಕಾಯ್ತದ ಮಕ್ಕಳಲ್ಲಿ ಒಂದು ಆಸಕ್ತಿದಾಯಕವನ್ನ ಮೂಡಿಸಿ ಅವರ ಒಂದು ಮಟ್ಟಕ್ಕೆ ಅನುಗುಣವಾಗಿ ನಾವು ಬೋಧನೆಯನ್ನು ಮಾಡ್ದಾಗ ನಮಗೂ ಕೂಡ ಒಂದು ಸಂತೃಪ್ತಿ ಅನ್ನೊ ಒಂದು ಸಿಗ್ತದೆ ಈ ದಿಸೆಯಲ್ಲಿ ನಾವು ಈ ಒಂದು ಕಡೆ ನಮ್ಮ ಮೂಲ ಕಸುಬಾದ ಒಕ್ಕಲ್ತನ ಆಮೇಲೆ ನಮ್ಮ ಕಾಯಕ್ವಾದಂಥ ಶಿಕ್ಷಣ ವೃತ್ತಿಯನ್ನು ಕೂಡ ಬಿಡದೆ ಎರಡನ್ನೂ ಜೊತೆ ಜೊತೆಯಾಗಿ ತೆಗೆದುಕೊಂಡುವಂಥ ಹೋಗುವಂಥ ಪ್ರಸಂಗ ನಮ್ಮಲ್ಲಿ ಬಂದಿದೆ ಇವ ಇವತ್ತಿನ ಒಂದು ಆಧುನಿಕ ಶೈಲಿಗೆ ಭಾಳಷ್ಟು ಮಂದಿ ಒಕ್ಕಲ್ದಿಂದ ದೂರ ಆಗ್ತಾ ಇದ್ದರೂ ಕೂಡ ಮೂಲ ಹಿರಿಯರ ಕಸಬು ಅಂತ ನಾವು ಅದರಲ್ಲಿ ವಿಶೇಷವಾದಂಥ ಆಸಕ್ತಿಯನ್ನ ವಹಿಸಿ ಇವತ್ತು ನಮ್ಮ ಒಂದು ಜೀವನವನ್ನ ಸಾಗಿಸ್ತಾ ಇದ್ದೇವೆ ಈ ದಿಸೆಯಲ್ಲಿ ನಾವು ಏನು ಪ್ರಯತ್ನ ಮಾಡ್ಕು ಮಾಡ್ತೇವೆ